ಹದಿನಾಲ್ಕನೇ ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತ ಐದು ಇಪ್ಪತ್ತನೇ ಎಪ್ರಿಲ್ ಎರಡು ಸಾವಿರ ಹದಿನೈದನೇ ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತ ಏಳು ಎಂಟನೇ ಜೂನ್ ಸಾವಿರದ ಒಂಬೈನೂರ ತೊಂಬತ್ತು ಆರನೇ ಜ್ಯಾನ್ವರಿ ಎರಡು ಸಾವಿರದ ಇಪ್ಪತ್ತ ಮೂರು